ನೀವು ಟೂರಿಸ್ಟ್ ಏಜೆಂಟ್ ದಯಾನಂದ್ ಅವರಾ ಸರ್ ನಮಗೆ ಶೃಂಗೇರಿಗೆ ಒಳ್ಳೆಯ ಪ್ಲಾನ್ ನೋಡಿ ಟೂರಿಂದು ಬೇಕಾಗಿತ್ ಸರ್ ಓಮ್ಸ್ಟೇ ಎಲ್ಲ ಒಳ್ಳೆಯದು ಹಾಂ ಇ ನಾವು ನಾಲ್ಕು ಜನ ಸರ್ ವೆಯ್ಕಲ್ಸ ಮಾಮೂಲಿ ಕಾರ್ ಸಾಕು ಸರ್ ಫೋರ್ ಫಿಫ್ಟಿ ಫೈ ಫಿಟು ಹ್ಞೂ ಸಾಕು ಓಕೆ ಸರ್ ಹ್ಞೂ ಸರ್ ಒಂದು ವೀಕೆಂಡ್ ಸಾಕು ಸರ್ ನೋಡಿ ಸರ್ ಒಂದು ಸಿಕ್ಸ್ ಡೇಸು ಟ್ರಾವೆಲ್ ಪ್ಯಾಕೇಜು ಎಲ್ಲ ಟೋಟಲ್ ಎಷ್ಟಾಗುತ್ತೆ ಸರ್ ಹ್ಞೂ ಹೋಮ್ಸ್ಟೇಗೆ ಓಹ್ ಯಾವ್ದಾರೂ ಆಯ್ತು ಸರ್ ಚ ಓಮ್ಸ್ಟೇನೇ ಇರಲಿ ಬಿಡಿ ಸರ್ ಹೈಟೇಕ್ ಅಂತ ಪ್ರಶ್ನೆ ಬರೋಲ್ಲ ಒಳ್ಳೆಯ ಕ್ವಾಲಿಟಿ ನೋಡ್ತೀವಿ ಸರ್ ಸರ್ ಈಗೇನು ವಾಮ್ಸ್ಟೇ ಬೇಕ ಓಟ್ಲು ಬೇಕಾ ಅಂತ ಕೇಳಿ ಈಗ ಮೂರನೇದು ಇದು ಅದೆಲ್ಲ ನೀಟಾಗಿ ಹೇಳ್ಬಕ್ ತಾನೇ ನೀವು ದುಡ್ಡಿಗೋಸ್ಕರ ಏನು ಬೇಕಾ ಅದನ್ನ ಹೇಳ್ತೀರಾ ಹೌದಾ ನಮಗೆ ಮೀಡಿಯಮ್ಮು ಇರಲಿ ಎಷ್ಟು ಎಷ್ಟು ಇದೆ ಹೇಳಿ ಒಂದು ಏಯ್ಟ್ ಸಾಕು ಸರ್ ಹ್ಞೂ ಏನೇನ್ ಬರುತ್ತೆ ಸರ್ ಅದರಲಿ ಹಾಂ ಇದೇ ನಂಬರಾ